ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಧಾರ್ಮಿಕ ಹಬ್ಬ ಅಂತ ಆಚರ್ಸೋದು ಯಾವ್ದು ಯಾವ್ದು ಅಂದರೆ ದೀಪಾವಳಿ ಹೋಳಿ ದಸರಾ ಗಣೇಶ ಚತುರ್ಥಿ ಓಣಮ್ ರಕ್ಷಾ ಬಂಧನ್ ರಾಮ ನವಮಿ ಈದ್ ಉಲ್ ಫಿತರ್ ಕೃಷ್ಣ ಜನ್ಮಾಷ್ಟಮಿ ಮಹಾಶಿವರಾತ್ರಿ ಸಂಕ್ರಾಂತಿ ಯುಗಾದಿ ಮತ್ತು ಕ್ರಿಸ್ಮಸ್ ಈ ಇಷ್ಟು ಹಬ್ಬಗಳನ್ನು ಧಾರ್ಮಿಕ ಹಬ್ಬಗಳು ಅಂತ ನಾವು ಆಚರಿಸ್ತೀವಿ ಆದರೆ ನಾನು ಆಚರಿಸೋದು ಯಾವುದಂದ್ರೆ ಕ್ರಿಸ್ಮಸನ್ನು ಕ್ರಿಸ್ಮಸ್ ಯಾಕೆ ನಾನು ಆಚರಿಸ್ತೀನಿ ಅಂದರೆ ನಾನು ಕ್ರಿಶ್ಚಿಯನ್ ಆಗಿರೋದರಿಂದ ನಾನು ಕ್ರಿಸ್ಮಸ್ ಆಚರಿಸ್ತೀನಿ ಕ್ರಿಸ್ಮಸ್ ಆಚರಣೆ ಮಾಡೋಕೆ ಏನು ಕಾರಣ ಅಂತಂದರೆ ದೇವರು ಕ್ರಿಸ್ತನಾಗಿ ನಮಗೋಸ್ಕರ ನಮ್ಮ ಪಾಪ ನಿವಾರಣೆಗೋಸ್ಕರ ಮನುಷ್ಯ ರೂಪ ಧರ್ಸಿ ಭೂಮಿಯಲ್ಲಿ ಜನಿಸಿ ಬಂದಿದ್ದಕ್ಕೆ ಕ್ರಿಸ್ಮಸ್ ಆಚರಿಸ್ತೀನಿ ಮತ್ತು ಕ್ರಿಸ್ಮಸನ್ನು ತುಂಬ ಕಾರ್ಯಕ್ರಮಗಳನ್ನಿಟ್ಟು ನಾವು ಆಚರಿಸ್ತೀವಿ ಉದಾಹರಣೆಗೆ ಹಾಡಿನ ಸ್ಪರ್ಧೆ ಆಗಿರ್ಬೋದು ನೃತ್ಯ ಸ್ಪರ್ಧೆ ಆಗಿರ್ಬೋದು ಮತ್ತು ಬೈಬಲ್ ಬೈಬಲ್ ಸಂಬಂಧ ಸಂಬಂಧಪಟ್ಟ ಯಾವುದೇ ಒಂದು ಕಾರ್ಯಕ್ರಮ ಬೈಬಲ್ ಸಂಬಂಧ ಪಟ್ಟಂತೆ ನಾವು ಸ್ಪರ್ಧೆಗಳನ್ನು ಏರ್ಪಾಡು ಮಾಡ್ತೀವಿ ಮತ್ತು ಅದಕ್ಕೆ ನಾವು ಎಲ್ಲರನ್ನು ಪ್ರೋತ್ಸಾಹಿಸ್ತೀವಿ ಮತ್ತು ಎಲ್ಲರೂ ಅದಕ್ಕೆ ಆ ಸ್ಪರ್ಧೆಗೆ ಪಾಲ್ಗೊಂಡು ನಾವು ಕ್ರಿಸ್ಮಸನ್ನು ಅದರಿಂದ ಕೂಡ ಆಚರಿಸ್ತೀವಿ ಮತ್ತು ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡ್ತೀವಿ ಮತ್ತು ನಾವು ಗಿಫ್ಟ್ಸನ್ನು ಉಡುಗೊರೆಯ ಬದಲಾಯಿಸ್ಕೊತೀವಿ ಯಾಕಂದ್ರೆ ಇಲ್ದಲೆ ಇರೋರಿಗೆ ಏನಾದರೂ ಯಾರಾದ್ದು ಯಾರ ಹತ್ರನಾದರೂ ಏನಾದರೂ ಇಲ್ಲ ಅಂತಂದರೆ ಅದನ್ನು ಗಿಫ್ಟ್ ಮುಖಾಂತರ ಕೊಟ್ಟು ನಾವು ಖುಷಿಪಟ್ಟು ಅವರಿಗೂ ಖುಷಿಯ ಹಂಚೋದ್ರ ಮುಖಾಂತ್ರ ಕ್ರಿಸ್ಮಸನ್ನು ಆಚರಿಸ್ತೀವಿ ಮತ್ತು ಸಿಹಿ ಸಿಹಿ ಕೇಕನ್ನು ಕಟ್ ಮಾಡಿ ನಾವು ಸಿಹಿ ಕೋ ನಾವು ಕೇಕ್ ತಿಂದು ಬೇರೆಯವ್ರಿಗೂ ಕೇಕ್ ತಿನ್ನಿಸಿ ಸಂತೋಷಪಡ್ತೀವಿ ಇದು ಕೇಕ್ ಕಟ್ ಮಾ ಕೇಕ್ ಕತ್ತರಿಸೋ ವ ವಿಶೇಷ ಮತ್ತು ನಮ್ಮ ಹ ನಾ ದೇವರ ಆಲಯವನ್ನು ಚರ್ಚನ್ನು ನಾವು ಅಲಂಕಾರ ಮಾಡಿ ನಾವು ಅದ್ರಲ್ಲೂ ಕೂಡ ಅದರ ಮುಖಾಂತರ ಕೂಡ ನಾವು ಸಂತೋಷ ಪಡ್ತೀವಿ ಆಮೇಲೆ ಭಜನಾ ಕೂಟ ಏರ್ಪಡಿಸಿಕೊಂಡು ನಾವು ಮನೆ ಮನೆಗೆ ನಮ್ಮ ಚರ್ಚಲ್ಲಿರೋ ಎಲ್ಲ ಸದಸ್ಯರ ಮನೆ ಮನೆಗೆ ಹೋಗಿ ಭಜನಾ ಕೂಟ ಮಾಡ್ತೀವಿ ಅದು ಕೂಡ ಒಂದು ಪಾಲು ಪಾಲು ಆಗಿದೆ ಕ್ರಿಸ್ಮಸ್ ಆಚರಣೆಯಲ್ಲಿ ಮತ್ತು ಕ್ರಿಸ್ಮಸ್ ಆಚರಣೆ ಹೇಗೆ ಮಾಡ್ತೀವಿ ಅಂದರೆ ಊಟ ಕೊಡೋದ್ರಿಂದ ಊಟ ತಿನ್ನೋದ್ರಿಂದಾಗಲೀ ಊಟ ಹಂಚೋದ್ರಿಂದಾಗಲೀ ಮಾಡೋಲ್ಲ ನಾವು ದೇವರು ನಮಗೋಸ್ಕರ ನಮ್ಮ ಪಾಪ ನಿವಾರಣೆಗೋಸ್ಕರ ಭೂಮಿಗ್ ಬಂದಿದ್ದನ್ನು ನೆನಸಿಕೊಂಡು ನಾವು ಪಾಪ ಮಾಡಬಾರ್ದು ಅನ್ನೋದನ್ನು ಬೋಧನೆ ನಮ್ಮ ಬೋಧನೆಯಲ್ಲಿ ಎಲ್ಲರಿಗೂ ಸಾರಿ ಎಲ್ಲರನ್ನು ಎಲ್ಲರನ್ನೂ ನಾವು ಪಾಪ ಮಾಡಬಾರ್ದು ಎಂಬುದಾಗಿ ಪ್ರೇರೇಪಿಸಿ ನಾವು ಕ್ರಿಸ್ಮಸನ್ನು ಆಚರಿಸ್ತೀವಿ ಇದು ನಮ್ಮ ಕ್ರಿಸ್ಮಸಲ್ಲಿ ನಾವು ಆಚರಿಸುವಂಥ ರೀತಿ ನಾವು ಯಾರಿಗೂ ತೊಂದರೆ ಕೊಡಬಾರ್ದು ಯಾರಿಗೂ ನೋವು ಮಾಡಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕ್ರಿಸ್ಮಸ್ಸನ್ನು ಆಚರಿಸ್ತೀವಿ ಯಾಕಂದ್ರೆ ನಮಗೆ ದೇವರು ಕ್ರಿಸ್ತನಾಗಿ ಜನಿಸಿ ಬಂದಾಗ ದೇವರು ನಮಗೆ ಅದನ್ನೇ ಹೇಳಿಕೊಡ್ತಾರೆ ಯಾರಿಗೂ ನೋವನ್ನು ಮಾಡಬಾರ್ದು ಯಾರಿಗೂ ಒಂದು ದುಃಖವನ್ನು ಕೊಡಬಾರ್ದು ನಮ್ಮ ನಾವು ಪಾಪ ಮಾಡಬಾರ್ದು ಅನ್ನೋದನ್ನು ದೇವರು ಹೇಳ್ಕೊಟ್ಟಿರೋದ್ರಿಂದ ನಾವು ಕ್ರಿಸ್ಮಸನ್ನು ದೇವರನ್ನು ನೆನಸಿಕೊಂಡು ದೇವರು ನಮ್ಮ ಪಾಪ ನಿವಾರಣೆಗೋಸ್ಕರ ಬಂದಿದ್ದನ್ನು ನೆನಸಿಕೊಂಡು ನಾವು ಕ್ರಿಸ್ಮಸನ್ನು ಆಚರಿಸ್ತೀವಿ